ಈಗ ಈಜುವುದು ಪ್ರಾರಂಭ ಹಂತದಲ್ಲಿರುವ ಮಾಡುವ ತಪ್ಪುಗಳನ್ನು ನಾನು ಹೇಳುತ್ತೇನೆ ಈಗ ಈಜಾಡೋದಂದ್ರ ಯಾರಿಗೆ ಇಷ್ಟ ಇರಲ್ಲ ಅದರಲ್ಲು ಹಳ್ಳಿ ಹುಡುಗರಲ್ಲೂ ಸಣ್ಣವ್ರು ಸಣ್ಣವರಿಂದ ದೊಡ್ಡವ್ರ್ವರ್ಗು ಎಲ್ಲರಿಗೆ ಈಜು ಕಲಿಬೇಕಂತು ಆಸೆ ಇರುತ್ತೆ ಆ ಈಜು ಈಜಾಡಲು ಹೋಗಲು ಒಬೊಬೊಬ್ಬರು ಏನು ಮಾಡ್ತಿರ್ತರೇ ಈಜು ಈಜಿಕೆ ಈಜಾಡಲು ಬರಲ್ಲ ಅವ್ರು ಏನು ಮಾಡ್ತಾರೆ ಹೋಗಿ ಸೀದಾ ಕೆರೆಗೆ ಬೀಳ್ತ ಬೀಳ್ತಾರೆ ಆಗ ಅವರು ತಡ್ಪಡಿಸಿ ತಡ್ಪಡಿಸಿ ಅವ್ರ ಜೀವುಕ್ಕೂ ಹಾನಿಕಾರವಾಗಿರುತ್ತದೆ ಅದಕ್ಕಾಗಿ ಎಲ್ಲರ ಹಳ್ಳಿ ಹಳ್ಳಿಯಲ್ಲಿರುವ ಎಲ್ಲ ಜನರ್ಕ್ ಇಚ್ಛೆಯನ್ನು ನಮ್ಮ ಎಲ್ಲಾ ಮಕ್ಕಳಿಗೆ ನಾನು ಈಜು ಕಲ್ಸ್ಬೇಕೆಂದು ಆಗ ನಾನು ನನಗು ಈಗ ನನಗೂ ಈಜು ಈಜು ಬರುತ್ತೀಗ ನಾನೂ ಫಸ್ಟ್ ಈಜು ಬರುತ್ತಿ ಅವಾಗ್ ನಾ ಮಾಡಿರೋ ತಪ್ಗಳನ್ನು ನಾನು ಇಲ್ಲಿ ಹೇಳುತ್ತೇನೆ ಏನಪ್ಪಾ ಅಂದರೆ ಈಗ ನಾವು ಹೋತಿವಿ ಸೀದಾ ಆಯಿತು ಫಸ್ಟ್ ನಾವು ಈಗ ನೀರಿಗೆ ಇಳಿಬೇಕಂದರೆ ಫಸ್ಟ್ ಭಯ ಆಗಿತ್ತು ಭಯ ಆಗ್ತಿರುತ್ತೆ ಭಯ ಆಗ್ತಿರುತ್ತೆಲ್ಲ ಆವಾಗ ನಮಗೆ ನಮ್ಮ ತಂದೆ ಅಥ್ವ ನಮ್ಮ ಕಾಕಾ ಚಿಕ್ಕಪ್ಪ ಅಥ್ವಾ ದೊಡಪ್ಪ ಯಾರಾದರು ನಮಗೆ ಈಗ ನೀರಿನಲ್ಲಿ ಹೋಗಿ ಬಿಡ್ತಾರೆ ಆವಾಗ ಅವರು ಈಜಿರ್ತಾರೆ ಆದರೆ ನಮ್ಗೆ ಅದು ಭಯ ತೆಗಿತರೆ ಫಸ್ಟ್ ನಾವು ಭಯ ಇಟ್ಕೊಬಾರದು ಈಗ ನೀರಾಗಿ ಹೋಗ್ಬೇಕಂದ್ರೆ ಅದು ಭಯ ಇಟ್ಕೊಬಾರದು ಆ ಭಯ ಬಿಟ್ಟು ನಾವು ನೀರಿಗೆ ಇಳಿಬೇಕು ಅವಾಗೆ ನಾವು ಈಜು ಕಲಿಯಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದ್ರೆ ಸಾಧ್ಯವಾಗಲ್ಲ ಈಗ ಸಿಟಿನಲ್ಲಾದರೆ ಈಗ ಸ್ವಿಮ್ಮಿಂಗ್ ಕ್ಲಾಸಸ್ ಇರುತ್ತವೆ ಸ್ವಿಮ್ಮಿಂಗ್ ಕೋಚರ್ಸ್ ಇರ್ತಾರ ಆ ಸ್ವಿಮ್ಮಿಂಗ್ ಕ್ಲಾಸಿಗೆ ಏನೇ ಒಂದು ಲೆವೆನ್ ಅಂಡ್ರೆಡ್ ಫೀಸ್ ಏನು ಇರುತ್ತೆ ಒಂದು ತಾಸು ಕಲಿಸ್ತಾರೆ ಆವಾಗ ಇಲ್ಲಿ ಸಿಟಿದಲ್ಲಿ ಹಂಗಾ ಇರುತ್ತೆ ಅದರೆ ನಾನು ಕಲ್ತಿದ್ದೂ ಹಳ್ಳಿನಲ್ಲಿ ನಮ್ಮ ತಾತ ನನಗೆ ಕಲಿಸಿದ್ದರೆ ಹೇಗೆಂದರೆ ಈಗ ಬಾವಿ ಇದೆ ಬಾವಿನಲ್ಲಿ ಫಸ್ಟ್ ನಂಗೆ ಏನು ಬರುತಿದ್ದಿಲ್ಲ ಅವರೇ ಒಳಗೆ ಓಯ್ದು ಎಲ್ಲ ಹ್ಯಾಂಗ ಆಡಬೇಕು ಈಗ ಕೈ ಕೈ ಕಾಲು ಮುಂದು ಈಗ ಕೈ ನೋವು ಕೈನೂ ಎಟ್ ಎ ಟೈಮ್ ಮಾಡಬೇಕು ಕಾಲ್ನು ಎಟ್ ಎ ಟೈಮ್ ಮೂವ್ ಮಾಡಬೇಕು ಈಗ ಫಸ್ಟ್ ನ ಏನು ಮಾಡ್ತೀನಿ ಅಂದ್ರೆ ಬರೇ ಕೈ ಮಾಡಿತ್ತಿದ್ದು ಅಂದ್ರೆ ಕಾಲು ಮಾಡ್ತಿದಿಲ್ಲ ಕಾಲು ಮಾಡ್ತಿಲ್ಲ ಅಂದರೆ ಕೈ ಮಾಡ್ತಿದಿಲ್ಲ ಆವಾಗ ಅದು ಒಂದು ತಪ್ಪು ಮಾಡ್ತಾರೆ ಎಲ್ಲಾರು ಮತ್ತು ಒಬೊಬ್ರು ಏನು ತಪ್ಪು ಮಾಡ್ತಾರಂದರೆ ನಂಗೆ ಈಜು ಬರುತ್ತೆ ಈಜು ಬರುತ್ತೆ ಅಂತ ನೀರಿಗೆ ಹಾರಿಬಿಡ್ತಾರೆ ಆದರೆ ಒಳಗೆ ಹೋದ ಮಕ ಅವ್ರು ಮುಳುಗ್ತಿರ್ತಾರೆ ಆದ್ರೆ ಏನು ಬರದಿಲ್ಲ ಈಜು ಹಂಗೆ ಮಾಡಕ್ಕೆ ಹೋಗಬೇಡಿ ಪ್ಲೀಸ್ ಜೀವ ಜೀವಕ್ಕೆ ಹಾನಿಕಾರಕ್ವಾಗಿರುತ್ತೆ ಮತ್ತು ಈಗ ಒಂದು ನಾಲ್ಕೈದು ಮಂದಿ ಈಗ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗು ಈಜು ಬರತ್ತಾ ನಂಗೆ ಬರಲ್ಲ ಸುಮ್ ನಂಗೆ ಹೇಳ್ದ್ರ ನಂಗೆ ಒಯ್ಯಲ್ಲಾ ಅತು ಖರೆ ಸುಳ್ಳು ಹೇಳಿ ನೀರಿಗೆ ಇಳಿಬೇಡ್ರಿ ಈಜು ಬರ್ದಿತ್ತು ಅಂದರೆ ನೀರಿಗೆ ಇಳಿರಿ ಈಜು ಬರ್ತಿಲ್ಲಂದರೆ ನೀರಿಗೆ ಇಳಿಲಿಕೆ ಹೋಗಬ್ಯಾಡ್ರಿ ಯಾಕಂದ್ರೆ ಜೀವಕ್ಕೆ ಹಾನಿಕಾರ ಅದು ನಿಮ್ಗೆ ಈಜು ಬರ್ಲಿಲ್ಲಂದ್ರೆ ನೀರಾಗ ನಿಮ್ಮದು ಜೀವಾನು ಹೋಗಬೌದು ಆಗ ಆವಾಗ ದೋಸ್ತುನು ಏನು ಮಾಡಕ್ಕೆ ಬರ ಅದಕ್ಕೆ ಈಜು ಕಲಿಬೇಕು ಈಜು ಕಲಿಬೇಕಂದ್ರಾ ಸೊಲ್ಪ ಎಲ್ಲಾರು ತಪ್ಪು ಮಾಡ್ತಾರೆ ಆಲ್ಮೋಸ್ಟ್ ತಪ್ಪು ಮಾಡ್ಬಾರದು ಯಾಕೆಂದರೆ ಎಲ್ಲ ಗೊತ್ತಾಗುತ್ತೆ ಈಗ ಅಂಗ್ ಈಗ ಫಸ್ಟ್ ನಂಗೆ ಬರ್ತಿಲ್ಲ ಫಸ್ಟ್ ಅದು ಕುಂಬ್ಳಕಾಯಿ ಅದು ತರ್ಲಾ ಅದು ಕಟ್ಟಿ ಕಲಿಸ್ತಾರೆ ನಂಗೆ ಆಯ್ತು ಸ್ವಲ್ಪ ಸ್ವಲ್ಪ ಆಯ್ತು ಎಟ್ ಎ ಟೈಮ್ ಮೂಮೆಂಟ್ ಮಾಡದು ಕಲ್ತೆ ನಾ ಆಮೇಲೆ ಅವ ಏನು ನ ತಪ್ಪು ಮಾಡ್ತಿದ್ಲಾ ಈಗ ಅವ ತಪ್ಪು ಮಾಡಲಿನೂ ಈಗ ನಾ ನೀರಿಗೆ ಇಳ್ದು ಹ್ಯಾಂಗೆ ಬೇಕು ಹಂಗೆ ಸ್ವಿಮ್ ಮಾಡ್ತೀನಿ ಸ್ವಿಮ್ ಮಾಡಿ ನಾನು ಈಗ ಈಗ ನಾ ಒಬ್ಬನೇ ಹೋಗ್ನೂ ಸ್ವಿಮ್ ಮಾಡ್ತೀನಿ ಆದರೆ ಒಂದು ನಾಲ್ಕೈದು ಮಂದ್ರಾ ಫ್ರೆಂಡ್ಸ್ ಇದ್ದರೆ ಅದೊಂದು ಸೊಲ್ಪ ಮಜಾ ಬ್ಯಾರೆನೇ ಸ್ವಿಮ್ ಮಾಡದು ಈಗ ಸ್ವಿಮ್ಮಿಂಗ್ ಕಲಿರಿ ಎಲ್ಲರಿಗೆ ಸ್ವಿಮ್ಮಿಂಗ್ ಬರಬೇಕು ಯಾಕಂದ್ರೆ ಯಾವ ಟೈಮಿಗೆ ಏನು ಆತದಾ ಅದು ಯಾರಿಗುನು ಗೊತ್ತಿರಲ್ಲ ಸ್ವಲ್ಪ ಸ್ವಿಮ್ಮಿಂಗ್ ಬರ್ತಿತ್ತು ಅಂದರೆ ಈಗ ನೀವು ಯಾರಿಗ್ನೂ ನೀವೂ ಹೆಲ್ಪ್ ಮಾಡ್ಬೌದಲ್ಲ ಸ್ವಿಮ್ಮಿಂಗ್ ಬರ್ತಿತ್ತು ಅಂದರೆ ಯಾರಿಗಾರ ನೀರಾಗ್ ಈಗ ಏನ್ರಿ ನೀರಾಗಿ ಬಿದ್ದಿತ್ತು ಅಥ್ವ ಯಾರ್ದಾರ್ ನೀರಾಗಿ ಜೀವ ಉರುಳುತಿತ್ತು ಅಂದ್ರೆ ನೀವು ಅಲ್ಲಿ ಸ್ವಿಮ್ ನೀವೇ ಮಾಡಿ ಅವ್ರ ಜೀವ ಉಳಿಸಿ ನಿಮ್ಮದು ಒಂದು ಹೆಸ್ರು ಆಗ್ತದ್ಲ ಸ್ವಿಮ್ಮಿಂಗ್ ಬತ್ ಅಂದ್ರೆ ಅದಕ್ಕೆ ಸ್ವಿಮ್ಮಿಂಗ್ ಕಲಿರಿ ಅಂತ ನಾನು ಹೇಳೋದು ಧನ್ಯವಾದಗಳು